ನಮ್ಮ ಊರಲ್ಲಿ ಒಂದ್ಸರ್ತಿ ಒಂದ್ಸರ್ತಿ ಅಲ್ಲ ಪ್ರತಿ ವರ್ಷನು ಎತ್ತಿಗೆ ಬಂಡಿ ಸ್ಪರ್ಧೆಯನ್ನು ಮಾಡ್ತಾರಂತೆ ಅದನ್ನ ನಾನು ನೋಡಿಲ್ಲ ಬಟ್ ಕೇಳಿದ್ದೀನಿ ತುಂಬ ಸರ್ತಿ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ತಾರೆ ನೋಡಕ್ಕೆ ನನಗೆ ಒಂದ್ಸರ್ತಿನೂ ನೋಡೋ ಅವಕಾಶ ಸಿಕ್ಕಲಿಲ್ಲ ಅದ್ರಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ನನ್ನ ಕೇಳ್ದಾಗ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದರೆ ಏತ್ ಎತ್ತುಗಳನ್ನು ಅವರ ಓನರ್ಸ್ ಜೊತೆ ಮಾಲಿಕ್ರ ಜೊತೆ ನಿಲ್ಸಿರ್ತಾರೆ ಸಾಲಾಗಿ ನಿಲ್ಸಿರ್ತಾರೆ ಅದನ್ನ ಆ್ಯಕ್ಷನ್ ಕೊಟ್ಟಾಗ ಸ ಲೈ ಹಾರ್ಸ್ ರೈಡಿಂಗ್ ಥರಾನೆ ಇರತ್ತದು ಸೇಮ್ ಲೈಕ್ ಹಾರ್ಸ್ ರೈಡಿಂಗ್ ಅದರಲ್ಲಿ ಯಾರು ಫಸ್ಟ್ ವಿನ್ ರೇಸಲ್ಲಿ ವಿನ್ ಆಗ್ತಾರೆ ಅವರಿಗೆ ಮತ್ತು ಆ ಎತ್ತಿಗೆ ಮತ್ತು ಆ ಓನರಿಗೆ ಸ್ವಲ್ಪ ಎಲ್ಡೊ ಪ್ರಶಸ್ತಿಗಳನ್ನು ಕೊಡ್ತಾರೆ ಅದರಿಂದ ತುಂಬ ನನಗೆ ಅನ್ಸ್ದಂಗೆ ಅದರಲ್ಲಿ ತುಂಬ ಇದ್ದಾಗುತ್ತೆ ಪ್ರಾಣಿಗಳಿಗೆ ತುಂಬ ಹಿಂಸೆ ಆಗುತ್ತೆ ನಾವು ನಮ್ಮ ಮನೋರಂಜನೆಗೋಸ್ಕರ ನಮ್ಮ ಎಂಟಟೈನ್ಮೆಂಟ್ಗಿಸ್ಗೋಸ್ಕರ ಅವರಿಗೆ ನೊವ್ಸೋದು ನಾವು ತಪ್ಪಂತ ಹೇಳ್ತೀನಿ ನಾನು ಯಾಕಂದರೆ ನಾವು ನಮ್ಮ ಈಗ ನಾವು ಹಿವ್ಮನ್ಸ್ ಮನುಷ್ಯರು ರೇಸ್ ಮಾಡಿದರೆ ಅದು ನಮ್ಮಿಷ್ಟಯಿಂದ ನಾವು ಮಾಡ್ತೀವಿ ರೆಸೆಸ್ ಎಲ್ಲ ಬಟ್ ನಾವು ಪ್ರಾಣಿಗಳನ್ನು ನಾವು ತಿಳಿಯಾಕಾಗಲಲ್ಲ ಪ್ರಾಣಿ ಏನು ಯೋಚನೆ ಮಾಡುತ್ತೆ ಅಂತ ಹೇಳಕಾಗಲ್ಲ ಅವರು ಈಗ ಎತ್ತಿನ ಎತ್ತಿನ ಬಂಡಿಯನ್ನು ಸ್ಪರ್ಧೆಯನ್ನು ಇನಾಗ್ರೆಟ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಈಗ ನಾವು ಎತ್ತಿನ ಮನ್ಸಲ್ಲಿ ಏನಿದೆ ಅಂತ ಹೇಳಕಾಗಲ್ಲ ಅದು ಇಷ್ಟ ಪಟ್ಟು ಅದು ಬಂದರೆ ಸೊ ಅದು ಅದರಿಂದ ಏನು ಆಗಲ್ಲ ಬಟ್ ಅದಕ್ಕೆ ಒಂದೊಂದ್ಸರ್ತಿ ಇಷ್ಟ ಆಗಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ಕೇಸಸ್ಲೆಲ್ಲ ನಾವು ತುಂಬ ಟಾಲರೇಟ್ ತುಂಬಾ ಇದು ಟಾರ್ಚರ್ ಕೊಟ್ಟಂಗೆ ಆಗುತ್ತೆ ಒಂಥರ ಪ್ರಾಣಿ ಹಿಂಸೆ ಮಾಡ್ದಂಗೆ ಆಗುತ್ತೆ ಅನಿಮಲ್ಸಿಗೆ ಸೊ ನನ್ನ ಅಭಿಪ್ರಾಯದಿಂದ ಇದು ತುಂಬ ಹಳೇ ಪ ಹಳೇ ಪದ್ಧತಿ ಆಗಿರ್ಬೌದು ಆಗಿದ್ದರೂನು ಇದು ತುಂಬಾ ಪ್ರಾಣಿ ಹಿಂಸೆ ಮಾಡ್ದಂಗೆ ಇದು ಆಗತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀವಿ